ಹೌದು ಪೆಟ್ರೋಲ್ ದರದಲ್ಲಿ ಹೆಚ್ಚಳವಾಗಿದ್ದರಿಂದ ನಮ್ಮ ಬೈಕಿಂಗ್ ಮೇಲೆ ಪರಿಣಾಮ ಬೀರಿದೆ ಮುಂಚೆ ಎಲ್ಲ ತುಂಬ ಮುಂಚೆ ಎಲ್ಲ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಆದಾಗ ಪರವಾಗಿರ್ಲಿಲ್ಲ ಇವಾಗ ಆಲ್ಮೋಸ್ಟ್ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಆಗಿದೆ ಪ್ರತಿ ಲೀಟರ್ಗೆ ತುಂಬ ಹಲ್ವಾರು ಕಾರಣಗಳು ಕೂಡ ಇದೆ ಹಾಗಾಗಿ ತುಂಬ ದೂರ ಪ್ರಯಾಣ ಮಾಡ್ತಿದ್ದವರು ಇವಾಗ ಸಾಮಾಜಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಬಸ್ಸಲ್ಲಿ ಓಡಾಡೋದಾಗಲಿ ಟ್ರೈನಲ್ಲಿ ಓಡಾಡೋದಾಗಲಿ ಹೌದು ತುಂಬ ಅತಿಯಾದ ಇಂಧನ ಬಳಕೆಯಿಂದ ಪರಿಸರ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ ಇವಾಗ ಪೆಟ್ರೋಲು ರಿಫೈನ್ ಆಗೋದು ಕ್ರೂಡ್ ಆಯಿಲ್ ಇಂದ ಕ್ರೂಡ್ ಆಯಿಲ್ ಸಿಗಬೇಕಂತಂದ್ರೆ ತುಂಬ ಇವಾಗ ಕೆಲವೊಂದು ಪ ನೇಷನ್ನಲ್ಲಿ ಮಾತ್ರ ಸಿಗುತ್ತೆ ಇವಾಗ ಸೌದಿಯಲ್ಲಿ ಆಯಿತು ದುಬೈ ಇರಾಕ್ ಅ ಆಮೇಲೆ ಯು ಎ ಇ ಕಂಟ್ರೀಸಲ್ಲಿ ಮಾತ್ರ ನಮಗೆ ಕ್ರೂಡ್ ಆಯಿಲ್ ಸಿಗೋದು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗಿ ಮಾಡೋಕ್ಕಾಗ್ಲಿ ಅಥವಾ ಅದ್ರ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ ಆಮೇಲೆ ತುಂಬ ದುರ್ಬಳಕೆ ಆಗುತ್ತೆ ಅದರಿಂದ ಸೊ ಹಾಗಾಗಿ ನಮ್ಮಲ್ಲಿ ತುಂಬ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಆಯಿತು ಸೊ ಅದರಿಂದ ನಮ್ಗೆ ಇಂಧನ ತುಂಬ ಉಳಿತಾಯ ಆಗುತ್ತೆ ಎಲೆಕ್ಟ್ರಿಕ್ ಇದರಿಂದ ಸ್ವಲ್ಪ ಕರೆಂಟ್ ಯೂಸ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಕಟ್ಟಿಂಗಾಗಲಿ ಅದು ಯೂಸರ್ ಫ್ರೆಂಡ್ಲಿ ಇದೆ ತುಂಬ ಹೇಗೆ ಇದು ಪೆಟ್ರೋಲು ತುಂಬ ಇವಾಗ ಸಿಗೋದು ತುಂಬ ಕಷ್ಟ ಇದೆ ನಮಗೆ ಏಕೆ ಅಂತ ಅಂತಂದರೆ ಸ್ಕೇರ್ಸಿಟಿ ಅನ್ನೋದು ತುಂಬ ಇದೆ ನಾವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಾಗಲಿ ಸೊ ಅರಬ್ ಕಂಟ್ರೀಸಿಂದ ಸೊ ಹಾಗಾಗಿ ಅವರು ನಮಗೆ ತುಂಬ ಪ್ರೈಸೂ ಜಾಸ್ತಿ ಆಗ್ತಾ ಇದೆ ಅದ್ರ ಮೇಲೆ ಟ್ಯಾಕ್ಸ್ ಬೀರುತ್ತೆ ಆ ಟ್ಯಾಕ್ಸಿಂದ ಆ ಟ್ಯಾಕ್ಸ್ ದುಡ್ಡು ನಮ್ಗೆ ಉಳಿಯುತ್ತೆ ನಮ್ಮಲ್ಲೇ ಎಲೆಕ್ಟ್ರಿಕ್ ಆದಾಗ ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ತುಂಬ ಮೋಟಿವೇಷನ್ಸ್ ಇದೆ ತುಂಬ ಜನ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸ್ವಿಚ್ ಆಕ್ತಾ ಇದ್ದಾರೆ ಟಾರ್ಗೆಟ್ ಇದೆ ಎರಡು ಸಾವಿರದ ಮೂವತ್ತರಲ್ಲಿ ಆಲ್ಮೋಸ್ಟು ಎಲ್ಲ ಗಾಡಿಗಳು ಡೀಸೆಲ್ ಗಾಡಿಗಳು ಬಂದು ಮಾಡಿ ಪೆಟ್ರೋಲ್ ಗಾಡಿಗಳ್ನೂ ಬಂದು ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ನ ಮೂ ಮಾಡ್ಬೇಕಂತ ಅಂದ್ಬಿಟ್ಟು ಇವಾಗ ನಾವು ನೋಡ್ತಾ ಇರ್ಬೋದು ಸುಮಾರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಅಲ್ಮೋಸ್ಟ್ ಎಲೆಕ್ಟ್ರಿಕ್ ಬಸ್ಗಳ್ನು ಸ್ಟಾರ್ಟ್ ಮಾಡಿದೆ ನಮ್ಮ ಕರ್ನಾಟಕ ನಮ್ಮ ಜಿಲ್ಲೆಗೆ ಅಂದರೆ ಚಿತ್ರದುರ್ಗ ಜಿಲ್ಲೆಗೆ ಕೂಡ ಹಲವಾರು ಬಸ್ ಸೇವೆಗಳಿದೆ ಬೆಂಗಳೂರಿಂದ ಆಗಲಿ ಅಥವಾ ದಾವಣಗೆರೆಯಿಂದನೂ ಆಗಲಿ ಸೊ ಮುಂಚೆ ಎಲ್ಲ ಇವಾಗ ಮೂನ್ನೂರು ಕಿಲೋಮೀಟ್ರು ಡಿಸ್ಟನ್ಸ್ಗೆ ಹತ್ತತ್ತಿರ ಏನಿಲ್ಲ ಅಂತ ಅಂತಂದ್ರು ಬಸ್ಸಿಗೆ ಒಂದು ನಲ್ವತ್ತು ಲೀಟ್ರು ಡೀ ಪೆಟ್ರೋಲ್ ಬೇಕು ಇಲ್ಲ ಡೀಸೆಲ್ ಬೇಕಾಗಿರ್ತಾ ಇತ್ತು ಬಟ್ ಇವಾಗ ಎಲೆಕ್ಟ್ರಿಕ್ ಆಗಿರೋದರಿಂದ ಒಂದು ಮೂರು ತಾಸು ಅವರು ಬಸ್ಸನ್ನು ಚಾರ್ಜ್ ಮಾಡಿದರೆ ಮುನ್ನೂರರಿಂದ ನಾನೂರು ಕಿಲೋಮಿಟ್ರು ಅರಾಮಾಗಿ ಪ್ರಯಾಣ ಮಾಡ್ಬೋದು ಹೀಗಾಗಿ ಆ ಅದನ್ನೆಲ್ಲ ಇವಾಗ ಪೆಟ್ರೋಲಿಂದ ಆಗ್ತಿದ್ದದ್ದು ದುಷ್ಪರಿಣಾಮ ಎಲ್ಲ ಪೆಟ್ರೋಲ್ ಅಂತ ಒಂದೇ ಅಲ್ಲ ಇವಾಗ ಡೀಸೆಲ್ಲಾಗಲಿ ಅದರಿಂದೆಲ್ಲ ಕ್ರೂಡ್ ಆಯಿಲ್ ಹಿಂದೆಲ್ಲ ಆಗ್ತಿದ್ದ ದುಷ್ಪರಿಣಾಮ ಆಟೋಮೆಟಿಕ್ಲೀ ಕಂಟ್ರೋಲಿಗೆ ಬರ್ತದೆ ನಮ್ಮ ಪರಿಸರ ಗಮನ್ದಲ್ಲಿ ಇಟ್ಟುಕೊಂಡು ನಮಗೆ ತುಂಬ ಅತಿ ಅಮೂಲ್ಯವಾಗಿರುತ್ತದೆ ಧನ್ಯವಾದಗಳು